ಐತಿಹಾಸಿಕ ಸ್ಥಳ ಅಂತ ಅಂದ ಮೇಲೆ ನೆನಪಾಗೋದು ಹಂಪಿ ಪಟ್ಟದ ಕಲ್ಲು ಈ ರೀತಿ ಎಲ್ಲರಿಗೂ ಅದು ತಲೆ ಒಳಗೆ ಬಂದ್ಬಿಡ್ತೈತಿ ಪಟ್ ಅಂತ ಹೇಳಿ ಇನ್ನ ಹಂಪಿ ಹಂಪಿ ವಿಶೇಷತೆ ಏನಂದ್ರೆ ವಿಶೇಷತೆ ಅನ್ನೋಕ್ಕಿಂತ ಆ ಹಂಪಿ ಅನ್ನೋದೇ ಒಂದು ದೊಡ್ಡ ವಿಶೇಷತೆ ಅಲ್ಲಿಗೆ ಹೋಗಿ ವಿಝಿಟ್ ಮಾಡೋದಾಗಿರಲಿ ಅಲ್ಲಿ ನೋಡುವಂಥ ಸ್ಥಳ ಆಗಿರಲಿ ತುಂಬ ಇದೆ ಅಲ್ಲಿ ವಿಗ್ರಹಗಳಾಗಿರಲಿ ಅಲ್ಲಿ ಕೆತ್ತನೆ ಮಾಡುವಂಥ ಕೆತ್ತನೆ ಮಾಡಿರುವಂಥ ಮೂರ್ತಿಗಳು ಮತ್ತು ಅಲ್ಲಿ ದೇವರ ಪವಾಡಗಳು ಅದಂತೂ ಭಾಳ ಐತಿ ದೇವರ ಪವಾಡ ಅಲ್ಲಿ ಇರುವಂಥದ್ದು ದೇವರ ಪವಾಡವಂತೂ ಭಾಳ ಐತಿ ಅಲ್ಲಿ ಇನ್ನೊಂದು ಏನು ವಿಶೇಷತೆ ಅಂದರೆ ರಾಜರು ಮೊದಲು ಹೇಗೆ ಹೆಂಗೆ ಇರ್ತಿದ್ದರು ಅವ್ರ್ದು ಅರಮನೆ ಅಂದ ತಕ್ಷಣ ನೆನ್ಪಾಗ್ ನೆನ್ಪಾಗೊದು ಅಲ್ಲಿ ಸ್ನಾನ ಮಾಡಿ ಸ್ನಾನ ಮಾಡಿದ ಜಳಕ ಜಳಕ ಮಾಡುವಂಥ ಹೊಂಡ ಅಲ್ಲಿ ಈಗಲೂ ಈ ಏನಿದೆ ಅಂದರೆ ರಾಣಿ ಯಾವ ಹೊಂಡದಲ್ಲಿ ಜಳಕ ಮಾಡ್ತಿದ್ದಳು ಅನ್ನೋದು ಇದೆ ಆ ಹೊಂಡ ಮತ್ತು ಅವರ ಸೇವಕರು ಮತ್ತು ಅವರ ರಾಣಿ ಸೇವಕಿಯರು ಮತ್ತು ರಾಜನ ಸೇವಕರು ಸೈನಿಕರು ಎಲ್ಲೆಲ್ಲಿ ನಿಂತ್ಕೊಂತಿದ್ದರು ಮತ್ತು ಅವ್ರಿಗೆ ಯಾವ ರೀತಿ ಕೆಲಸ ಮಾಡ್ತಿದ್ದರು ಅನ್ನೋದು ವಿಶೇಷತೆ ಅಲ್ಲಿ ಅಲ್ಯಂತು ಭಾಳ ಐತಿ ಆ ವಿಶೇಷತೆ ತಿಳ್ಕೊಬೇಕು ಅಂತಂದ್ರೆ ಒಬ್ಬರಿಗೆ ಹೆಲ್ಪರಾಗಿ ನಾವು ತಗೊಬೇಕಲ್ಲಿ ಅಲ್ಲಿ ಹೋದ ತಕ್ಷಣನ ನೋಡೋದು ಸರಿಗ ಸರಿಗಮಪ ಅನ್ನೋ ಸರಿಗಮಪ ಅನ್ನೋ ಅಕ್ಷರಗಳ ಕಂಬಗಳು ಮತ್ತು ಅಲ್ಲಿ ಇರುವಂತಹ ಗಣಪನ ಮೂರ್ತಿ ಅಲ್ಲಿ ಇರುವಂಥ ಗಣಪನ ಮೂರ್ತಿ ಅಂತು ವಿಶೇಷತೆ ಅಲ್ಲಿ ಭಾಳ ವಿಶೇಷತೆ ಅಂದರೆ ಗಣಪನ ಮೂರ್ತಿ ಎಲ್ಲ ಕಾಳುಗಳಿಂದ ತಯಾರು ಮಾಡಿದಂತಹ ಗಣಪತಿ ವಿಗ್ರಹ ಕೂಡ ಅಲ್ಲಿ ಇದೆ ಮತ್ತು ಅಲ್ಲಿ ಹೋದ ತಕ್ಷಣ ನಾವು ತಿಳ್ಕೊಬೇಕಾಗಿರುದು ಮೊದಲು ಅಲ್ಲಿ ಯಾರು ಆ ಆ ರಾಜ ಆ ಹಂಪಿನ ಯಾರು ಆಳ್ತಿದ್ದರು ಅಲ್ಲಿ ಯಾವ್ದರಿಂದ ಅದು ಪ್ರಸಿದ್ಧಿಯಾಗಿದೆ ಮತ್ತು ಹಂಪಿ ಅನ್ನೋ ಹೆಸ್ರು ಹೇಗೆ ಬಂತು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಯಾಕೆಂದರೆ ಎಲ್ಲಿ ನಮ್ಮ ಐತಿಹಾಸಿಕ ಸ್ಥಳಗಳು ಅದ ತಕ್ಷಣ ನಾವು ಹೋಗೋದು ಸುಮ್ಮನೆ ನೋಡೊದು ಬರೋದು ಮಾ ಮಾಡೋದ್ಕಿಂತ ಅಲ್ಲಿ ವಿಶೇಷತೆ ಏನು ಅದು ಹಂಪಿ ಅನ್ನೋ ಹೆಸ್ರು ಹೇಗೆ ಬಂತು ಯಾರು ರಾಜರು ಅಲ್ಲಿ ಆಳ್ತಿದ್ದರು ಅಲ್ಲಿ ಏನು ಮಾಡ್ತಿದ್ದರು ಅನ್ನೋದನ್ನೂ ನಮಗೂ ತಿಳ್ಕೊಬೇಕು ಅಂದಾಗ ಗೊತ್ತಾಗುತ್ತೆ ಹೋ ಹಿಂಗೆ ರಾಜರು ಹಿಂಗೆ ಇರ್ತಿದ್ದರು ಮೊದಲು ಅಲ್ಲಿ ವ್ಯವಸ್ಥೆ ಹೇಗಿತ್ತು ಅನ್ನೋದು ಕೂಡ ನಮ್ಗೆ ಅರ್ಥ ಆಗುತ್ತೆ ಆ ರಾಜರ ಆಳವಿಕೆ ಹೇಗಿತ್ತು ಮತ್ತು ಆಳ್ವಿಕೆಲಿ ಜನರು ಎಲ್ಲರು ಹೇಗಿದ್ರು ಸಮೃದ್ಧವಾಗಿ ಇದ್ರೋ ಅಥವಾ ಅವರಿಗೆ ಏನಾದರು ತೊಂದರೆ ಆಗ್ತಿತ್ತೋ ಅಥವಾ ಯಾವ ರಾಜನಿಂದ ಇನ್ನೂ ಹಂಪಿ ಅನ್ನೋ ಊರಾಗಲಿ ಅದು ಪ್ರದೇಶ ಆಗಿರಲಿ ಆ ಸುತ್ತಮುತ್ತ ಪ್ರದೇಶ ಆಗಿರಲಿ ಯ ಹೇಗೆ ಪ್ರಸಿದ್ಧ ಆಯಿತು ಅನ್ನೋದನ್ನು ನಾವು ಅಲ್ಲಿ ಹೋಗಿ ತಿಳ್ಕೊಳೋದು ನಮಗೆ ಹೆಚ್ಚು ಆಸಕ್ತಿದಾಯಕ ಆಗಿರ್ಬೇಕು ಯಾಕೆಂದರೆ ಅಲ್ಲಿ ಹೋದ ತಕ್ಷಣ ನೋಡಿ ಬರೋದು ಅದು ಅಲ್ಲ ಅದು ಹೋಗಿ ಮ್ ನೋಡಿ ನೋಡಿದ್ವಿ ಹಾಂ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಯಾರು ಆಳ್ತಿದ್ದರು ಹೆಂಗೆ ಆಳ್ತಿದ್ರು ಯಾರು ರಾಜ ಅಲ್ಲಿ ಆಳ್ತಿದ್ದರು ಅನ್ನೋದು ತಿಳ್ಕೊಬೇಕು ಇನ್ನು ಹೊಯ್ಸಳರು ಹೊಯ್ಸಳರು ಮತ್ತು ಕೂಟರು ಎಲ್ಲರು ಯುದ್ಧ ಮಾಡುವಾಗ ಯಾವ ರೀತಿ ಪ್ಲ್ಯಾನ್ ಮಾಡ್ತಿದ್ದರು ಅವರ ವಿಶೇಷತೆ ಏನು ಯಾವ ಕೋಟೆ ದಾಟಿ ಯುದ್ಧ ಯುದ್ಧ ಶುರು ಮಾಡ್ತಿದ್ದರು ಯಾವ ಯಾವುದನ್ನು ಊದಿದರೆ ಯಾವ ಯುದ್ಧ ಮಾಡಬೇಕು ಅನ್ನೋದು ಅಲ್ಲಿ ಯ ತಿಳ್ಕೊಬೇಕು ನಾನು ಹಂಪಿಗೆ ಹೋಗಿದ್ದೀನಿ ಸೊ ಅಲ್ಲಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋರು ಇರ್ತಾರೆ ಎಕ್ಸ್ಪ್ಲೇನ್ ಮೀನ್ಸ್ ಏನಾದರು ಹೇಳೋರು ಇರ್ತಾರೆ ಅಲ್ಲಿ ಅದು ಪ್ರಸಿದ್ಧ ಯಾಕಾಯಿತು ಮತ್ತು ಹೇಗಾಯ್ತು ಮತ್ತು ಯಾರು ಆಳ್ತಿದ್ದರು ಮತ್ತು ಅದು ಹೆಂಗೆ ಹೇಳ್ತಿದ್ದರು ಹೆಂಗೆ ಯ ಜನರಿಗೆ ಯಾವುದನ್ನು ವಿಷಯನ ಹೇಳ್ಬೇಕಂದರೆ ಹೆಂಗೆ ಹೇಳ್ತಿದ್ರು ತಲ್ಪಿಸ್ತಿದ್ದರು ಅನ್ನೋದು ಅಲ್ಲಿ ತಿಳ್ಕೊಬೇಕು ಅಂತಂದರೆ ಅಥ್ವ ಅಲ್ಪ ಸ್ವಲ್ಪ ಏನಾದರು ಇಷ್ಟು ತಿಳ್ಕೊಳಕಾಗಿಲ್ಲ ಅಂದರೆ ಏನಾದರು ಸ್ವಲ್ಪ ಅಲ್ಪ ಸ್ವಲ್ಪ ಏನಾದರು ತಿಳ್ಕೊಬೇಕಂದರೆ ಅಲ್ಲಿ ಹೇಳೋರು ಇರ್ತಾರೆ ಎಕ್ಸ್ಪ್ಲೇನ್ ಮಾಡೋರು ಇರ್ತಾರೆ ವಿವರಣೆಗೆ ವಿವರವಾಗಿ ಹೇಳೋರು ಇರ್ತಾರೆ ಅಲ್ಲಿ ಅಲ್ಲಿ ಹೋದ ತಕ್ಷಣ ನಾವು ಅವರ ಹತ್ರ ಕೇಳಬೇಕು ಈ ಈ ಇದು ಈ ಕಂಬದ ವಿಶೇಷತೆ ಏನು ಅಥ್ವಾ ಈ ಮೂರ್ತಿ ವಿಶೇಷತೆ ಏನು ಅಂತ ಹೇಳಿದಾಗ ಅಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಬ ಕೇಳ್ತಾಯಿದ್ದರೆ ಇನ್ನು ಕೇಳ್ತಾನೆ ಇರಬೇಕು ಅನ್ನೋ ರೀತಿಲೇ ಆಗ್ತೈತಿ ಸೊ ನಾವು ನಮ್ಮ ಸ್ಕೂಲ್ ಡೇಸ್ ಒಳಗಾಗಿರಲಿ ಮತ್ತು ನನ್ನ ಫ್ಯಾಮ್ಲಿ ಜೊತೆ ಆಗಿರಲಿ ನಾನು ಹೋಗಿ ವಿಝಿಟ್ ಮಾಡಿ ಬಂದಿನಲ್ಲಿ ಹೋದ ತಕ್ಷಣ ಹೋ ಮಸ್ತು ಅಯಿತಲ್ಲ ಮಸ್ತು ಅಯಿತಲ್ಲ ಅನ್ನೋದ್ಕಿಂತ ಹೆಚ್ಚಾಗಿ ಅಲ್ಲಿ ವಿಶೇಷತೆ ಏನು ಅನ್ನೋದನ್ನು ನಾವು ತಿಳ್ಕೊಂಡು ಬರೋದು ಮುಖ್ಯವಾಗಿ ಇರ್ತೈತಿ ಇನ್ನು ಐತಿಹಾಸಿಕ ಸ್ತ ಸ್ಥಳಗಳನ್ನು ಬಿಟ್ಟು ಮತ್ತು ಸಮುದ್ರ ಪರ್ವತ ಆ ಕಡೆಗೆ ಏನಾದರು ಹೋದ್ರೆ ನನಗೂ ನಂಗೆ ಎಸ್ಪೆಶಲಿ ನಂಗೆ ಪರ್ಸ್ನಲಿ ಇಷ್ಟ ಆಗುವಂಥ ಪ್ಲೇಸ್ ಅಂದರೆ ಮುರುಡೇಶ್ವರ ಹಾಂ ಮುರುಡೇಶ್ವರ ಅಂದರೆ ನಂಗೆ ಭಾಳ ಇಷ್ಟ ಅಲ್ಲಿ ಮುರುಡೇಶ್ವರದಲ್ಲಿ ಇರೋ ಸಮುದ್ರ ಅದು ಓಮ್ ಬೀಚ್ ಮತ್ತು ಅದು ಓಮ್ ಬೀಚ್ ಆಗಿರಲಿ ಮತ್ತು ಬೀಚ್ ಬೀಚ್ಗಳು ಒಂದೇ ನಾವು ಸಮುದ್ರ ಅಂದ ತಕ್ಷಣ ಓ ಸಮುದ್ರ ದೊಡ್ಡದಿದೆ ಅಂತ ತಿಳ್ಕೊತೀವಿ ಅದರಲ್ಲೂ ಬೇರೆ ಬೇರೆ ಹೆಸ್ರ್ಗಳಿದೆ ಮತ್ತು ಅಲ್ಲಿ ವಿಶೇಷತೆ ಏನಂತಂದರೆ ಪರಮೇಶ್ವರ ಪ ಅಲ್ಲಿ ಪಮೇಶ್ವರನ ಮೂರ್ತಿ ಇದೆ ಆ ಪರಮೇಶ್ವರನನ್ದು ಅಲ್ಲಿಯೂ ಸ್ಟೋರಿಗಳಿದೆ ಕತೆಗಳಿವೆ ಆ ಕತೆಗಳನ್ನ ನಾವು ಕೇಳಬೇಕು ಅಂದರೆ ತುಂಬ ಖುಷಿ ಆಗುತ್ತೆ ಸಣ್ಣಪುಟ್ಟ ಕತೆಗಳು ಕೂಡ ಅಲ್ಲಿ ಯಾವ ರೀತಿ ಅಂದರೆ ಸಿನಿಮಾ ಥರ ಸಿನಿಮಾ ಥರ ಇಟ್ಟಿರ್ತಾರೆ ಸೋ ಅದು ದಶ ಗೊಂಬೆಗಳನ್ನು ಮಾಡಿ ಇಟ್ಟಿರೊದಾಗಿರಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದಾಗಿರಲಿ ಆಡಿಯೋ ರಿಕ್ ಆಡಿಯೋ ಮೂಲಕ ಅಲ್ಲಿ ಇಟ್ಟಿರ್ತಾರೆ ಅದನ್ನು ಅದನ್ನ ನಾವು ಕೇಳೋದು ಮತ್ತು ನೋಡೋದು ತುಂಬ ಖುಷಿ ಅನಿಸ್ತೈತಿ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ ಅಲ್ಲಿ ಇನ್ನೂ ಅಜ್ಜಿ ಮನೆ ಏನಾದರು ಈಗ ಸಮುದ್ರ ಪರ್ವತ ಪ್ರದೇಶ ಇವೆಲ್ಲ ಬಿಟ್ಟು ಐತಿಕ ಸ್ಥಾನ ಸ್ಥಳಗಳ ಬಿಟ್ಟು ಏನಾದರು ಇನ್ನು ಪರ್ಸ್ನಲ್ ನಮ್ಮ ಮನೆ ಸುತ್ತಮುತ್ತ ಅಥ್ವಾ ನಮ್ಮ ಇಷ್ಟ ಆದಂಥ ಊರಿಗೆ ಹೋಗ್ಬೇಕು ಅಂದರೆ ನಂಗೆ ಅಜ್ಜಿ ಮನೆ ಅಂದರೆ ತುಂಬ ಇಷ್ಟ ನಮ್ಮ ಅಜ್ಜಿ ಮನೆ ನಮ್ಮ ಮಮ್ಮಿಯವರ ಮಮ್ಮಿ ಮನೆ ಅಲ್ಲಂತು ಹೋದ್ವಿ ಅಂದರೆ ನಂಗೆ ಭಾಳ ಅಂದರೆ ಭಾಳ ಖುಷಿ ಯಾಕೆಂದರೆ ಇಲ್ಲೇ ನೋಡಿ ನೋಡಿ ನೋಡಿ ನೋಡಿ ತುಂಬ ಅಂದರೆ ತುಂಬ ಬೇಜಾರಾಗಿರುತ್ತೆ ಅಲ್ಲಿ ಇಲ್ಲಿ ನಾವು ಸಿಟಿಲಿ ಬೆಳೆದರೆ ಅಲ್ಲಿ ಹಳ್ಳಿಗೆ ತಕ್ಷಣ ಸಿಟಿಯೋರು ಬೆಳೆದು ಸಿಟಿಲಿ ಬೆಳ್ದೋರು ಉಮ್ಮುಟ್ಲೆ ಹಳ್ಳಿಗೆ ಏನಾದರು ಹೋಗ್ಬಿಟ್ರೆ ಅಲ್ಲಿ ಒಂಥರ ಖುಷಿ ಅಲ್ಲಿ ನೇಚರ್ ಕಲ್ಚರ್ ನೇಚರಾಗಿರಲಿ ಕಲ್ಚರಾಗಿರಲಿ ಮತ್ತು ಅಲ್ಲಿ ಹೊಳೆ ಊ ಏನದು ನದಿ ಕೆರೆ ದಂಡೆ ಅದಂತು ಭಾಳ ಅಂದರೆ ಭಾಳ ಖುಷಿ ಆಗ್ತೈತಿ ಅದೆಲ್ಲ ನೋಡಕ್ಕೆ ಮತ್ತು ಅಜ್ಜಿ ಜೊತೆ ಏನಾದರು ಹೋಗಿ ಬಟ್ಟೆ ಒಗೆಯೋದಾಗಿರಲಿ ಅವರ ಜೊತೆ ಸೇರಿ ಅಡುಗೆ ಮಾಡೋದಾಗಿರಲಿ ಮನೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಾಗಿರಲಿ ಮತ್ತು ಕಸ ಒಡ್ಗೋದು ಮತ್ತು ಮನೆನ ಹೇಗೆ ಕ್ಲೀನಾಗಿ ಇಟ್ಕೊಬೇಕು ಅನ್ನೋದು ಕಲೀಬೇಕು ಅಂದರೆ ಮೊದಲು ಸಿಟಿಯಿಂದ ಹಳ್ಳಿಗೆ ಹೋಗಬೇಕು ಯಾಕೆ ಅಂದರೆ ನಾವು ಇಲ್ಲಿ ಈ ಧೂಳು ಡಸ್ಕು ಅಂತ ಎಲ್ಲಾ ಮಾಡ್ತಿರ್ತೀವಿ ಬಟ್ ಅಲ್ಲಿ ಹಾಗಿಲ್ಲ ಅದಕ್ಕಿಂತ ಹೆಚ್ಚಾಗಿ ಮನೆನ ಹೆಂಗೆ ಇಟ್ಕೊಬೇಕು ನಮ್ಮ ಸುತ್ತಮುತ್ತ ಜನ ನಮ್ಮ ಜೊತೆ ಯಾವ ರೀತಿ ಮಾತಾಡುವಾಗ ಅವರು ಯಾವ ರೀತಿ ಕ್ಲೀನಾಗಿ ನಮ್ಮ ಜೊತೆ ಮಾತಾಡಬೇಕು ನಾವು ಮೊದಲು ಚೆನ್ನಾಗಿ ಮಾತಾಡಿದರೆ ಅವರು ಚೆನ್ನಾಗಿ ಮಾತಾಡ್ತಾರೆ ಅಲ್ಲಿ ಮರ್ಯಾದೆ ಆಗಿರಲಿ ಮತ್ತು ಅಜ್ಜಿ ಮನೆಯನ್ನು ಕ್ಲೀನಾಗಿ ಇಟ್ಕೊಳೊದಾಗಿರಲಿ ಮತ್ತು ಅಲ್ಲಿ ಸಗ್ಣಿ ಸಗಣಿ ಸಾರ್ಸೋದು ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡ್ಕ್ ಗುಡಿಸಿ ಐದು ಗಂಟೆಗೆ ಎದ್ದೇಳ್ತಾರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಕಸ ಉಡ್ಗಿ ನೀರುಜ್ಜಿ ಅಂಗ್ಳಕ್ಕೆ ಕುಂಕ್ಮ ಬಂಡ್ರ ಹಚ್ಚಿ ಎಲ್ಲಾ ಮಾಡಿ ವಚ್ರಕ್ಕೆ ಕುಂಕ್ಮ ಬಂಡ್ರ ಹಚ್ಚಿ ಎಲ್ಲಾ ಮಾಡಿದ ತಕ್ಷಣ ರಂಗೋಲಿ ಹಾಕಿ ಸಗ್ಣಿ ಬಳ್ದು ಎಲ್ಲಾ ಮಾಡಿ ಮತ್ತೆ ಅವರು ಹೊಲಕ್ಕೆ ಹೋಗೋದಾಗಿರಲಿ ಹೊಲಕ್ಕೆ ಹೋದ್ರಂತು ಅಲ್ಲಿ ಭಿತ್ನೆ ಮಾಡೋದು ಪೈರು ನೆಡೋದು ಅದಂತು ನೋಡಾಕೆ ಭಾಳ ಇಷ್ಟ ಆಗ್ತೈತೆ ಆದರೆ ನಾವು ಮಾಡಬೇಕಂತ ಹೋದರೆ ಅದು ಆಗೋದೇ ಇಲ್ಲ ಯಾಕಂದರೆ ನಮ್ಗೆ ಅದು ರೂಢಿ ಇರೋದಿಲ್ಲ ಸೊ ಅಲ್ಲಿ ಹೋಗಬೇಕು ಅಂತಂದರೆ ಅವ್ರ ಜೊತೆ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಕಲಿಬೇಕು ಕಲಿತಾಗ ನಮಗೂ ಗೊತ್ತಾಗುತ್ತೆ ಓ ಇದು ಈ ಥರ ಇರುತ್ತೆ ಅಂತ್ಹೇಳಿ ಸೊ ಎಲ್ಲಾದ್ಕಿಂತ ಹೆಚ್ಚಾಗಿ ಏನು ಅಂತಂದರೆ ನಾವು ಅಜ್ಜಿಮನೆಗೆ ಹೋದ ತಕ್ಷಣ ಬರೇ ಹಾಂ ಇವತ್ತು ಅಜ್ಜಿ ರೊಟ್ಟಿ ಬಳ್ದು ಕೊಡ್ತಾರೆ ಇವತ್ತು ನಾ ಹೇಳಿದ ಮಾಡ್ಕೊಡ್ತಾರೆ ಅನ್ನೋಕ್ಕಿಂತ ನಾವು ಅವರಿಗೆ ಹೆಲ್ಪ್ ಮಾಡಬೇಕು ಸೊ ಅವರಿಗೆ ಸಹಾಯ ಮಾಡಿದರೆ ಅವಾಗ ನಮ್ಗೆ ಅರ್ಥ ಆಗುತ್ತೆ ಏನಂತ ಓ ಅಜ್ಜಿ ಇಮ್ ಅಜ್ಜಿ ಮಾಡೋದು ನೋಡಿದರೆ ಇಷ್ಟೇನೋ ಇಷ್ಟೇನೋ ಅನಿಸ್ತಿರ್ತೈತಿ ಆದ್ರೆ ಅಜ್ಜಿ ಯ ಎಷ್ಟು ಕಷ್ಟಪಟ್ಟು ಮಾಡ್ತಾಳೆ ಅನ್ನೋದು ನಮ್ಗೆ ಗೊತ್ತಾಗೊದಿಲ್ಲ ಸೋ ಇನ್ನ ಬಂಧುಗಳು ಮನಿಗೆ ಹೋಗ್ಬೆ ಅಜ್ಜಿ ಮನೆಗೆ ಹೋದ ತಕ್ಷಣ ಅಲ್ಯಂತು ಅಜ್ಜಿ ರುಚಿ ರುಚಿ ಅಡಿಗೆಯೆಲ್ಲ ಮಾಡಿ ಕೊಡ್ತಾಳೆ ಸೊ ತಿನ್ನಾಕೆ ನಮ್ಗೆ ಭಾಳ ಇಷ್ಟ ಆಗ್ತೈತಿ ಇನ್ನೂ ಬಂಧುಗಳು ಮನಿಗೆ ಹೋದ್ರೆ ಅಲ್ಲಿ ಅಂತೂ ಕಂಫರ್ಟೇಬಲ್ ಆಗಿರೋದೇ ಇಲ್ಲ ನಾವು ಬಂಧುಗಳು ಮನೆಗೆ ಏನಾದರು ಹೋದ್ರೆ ಅನ್ಕಂಫರ್ಟೆಬಲ್ ಇರ್ತೀವಿ ನಾವು ಯಾಕೆಂದರೆ ಹೋಗ್ಲಿ ಬಿಡಪ್ಪ ಅಲ್ಲಿ ಕುತ್ಕೊಂಡರೆ ಇವರು ಏನು ಅಂತಾರೋ ಇಲ್ಲಿ ಕುತ್ಕೊಂಡರೆ ಇವರು ಏನು ಅಂತಾರೋ ಅನ್ನೋ ರೀತಿಲಿ ಇರ್ತೀವಿ ನಾವು ಮತ್ತು ಅಲ್ಲಿ ಏನಾದರು ಬಂಧುಗಳ ಮನೆಗೆ ಹೋದ್ರೆ ಹೋಗೋದೇ ಭಾಳ ಇರೋದಿಲ್ಲ ಏನಾದರು ಫಂಕ್ಷನ್ ಇದ್ದರೆ ಹೋಗೋದು ಬರೋದು ಎಷ್ಟು ಇರುತ್ತೆ ಮತ್ತು ಇನ್ನೇನು ಇರೋದಿಲ್ಲ ಅಲ್ಲಿ ಹೋದ ತಕ್ಷಣ ಇರುತ್ತು ಅಷ್ಟೇ ಪಂಕ್ಷನ್ ಮುಗುಸ್ಕೊಂಡು ನಮ್ಮ ಮನೆಗೆ ನಾವು ಬಂದಿರ್ತೀವಿ ಇನ್ನೂ ಐತಿಹಾಸಿಕ ಸ್ಥಳಗಳು ಅಂದರೆ ನನಗೆ ಎಲ್ಲಾದಕ್ಕಿಂತ ನಾ ಇಷ್ಟು ಮಾತಾಡಿರೋದರಲ್ಲಿ ಎಲ್ಲದಕ್ಕಿಂತ ಹೆಚ್ಚು ನಂಗೇನು ಇಷ್ಟ ಅಂದರೆ ಐತಿಹಾಸಿಕ ಸ್ಥಳ ಎಲ್ಲ ಕಡೆಗೆ ಟ್ರಿಪ್ ಟ್ರಿಪ್ಪಿಗೆ ಹೋದಾ ರೀತಿಲಿ ಹೋಗಿ ಐತಿಹಾಸಿಕ ಸ್ಥಳಗಳಿಗೆ ವಿಝಿಟ್ ನೀಡಿದರೆ ಅಲ್ಲಿ ಇರುವಂಥದ್ದು ಎಲ್ಲದ್ರ ಬಗ್ಗೆನ ನಾವು ತಿಳ್ಕೊಂಡರೆ ನಮ್ಮ ಪ್ಯೂಚರರ್ಗೂ ಸೊಲ್ಪ ಒಳ್ಳೆಯದಾಗುತ್ತೆ ಮತ್ತು ಹೇಗೆ ಆಳ್ತಿದ್ರು ನಾವು ಇವಾಗ ಹೇಗೆ ಇದ್ದೀವಿ ಮೊದಲಿಂದು ಮೊದಲಿನ ಕಾಲಕ್ಕು ಈಗಿನ ಕಾಲಕ್ಕು ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾವು ತಿಳ್ಕೊಂತೀವಿ ಅದ್ರಂ ಅದಂತು ತುಂಬ ಖುಷಿಯಾಗುತ್ತೆ ಇನ್ನ ಆ ರಾಜರ್ಗಳ ಬಗ್ಗೆ ತಿಳ್ಕೊಳೊದಂದರೆ ಎಸ್ಪೆಶಲಿ ನನಗೆ ಅಂತೂ ಭಾಳ ಇಷ್ಟ ತುಂಬ ಅಂದರೆ ತುಂಬ ಇಷ್ಟ ನಂಗೆ ಇನ್ನ ಅವರ ಬಗ್ಗೆ ಯುದ್ಧ ಅದೆಲ್ಲ ಹೇಗೆ ಮಾಡ್ತಿದ್ದರು ಮತ್ತು ಯಾವ ಉಪಕರಣಗಳನ್ನು ಬಯ್ಸ್ ಬಳಸ್ತಿದ್ದರು ಅನ್ನೋದು ನಾನು ತಿಲ್ಕೊಳ್ಳೋದು ಅಂದರೆ ನನಗಂತೂ ಭಾಳ ಇಷ್ಟ ಮತ್ತು ಅವರು ಯಾವ ರೀತಿ ವಸ್ತ್ರ ಒಡವೆಗಳನ್ನು ಹಾಕೊತಿದ್ದರು ಬಟ್ಟೆಗಳನ್ನು ಹೆಂಗೆ ಹಾಕೊತಿದ್ದರು ಯಾವ ರೀತಿ ಡಿಝೈನ್ ಹಾಕೊತಿದ್ದರು ಈಗಿನ ಫ್ಯಾಶನ್ಗು ಆವಾಗಿನ ಫ್ಯಾಶನ್ಗು ಯಾವ್ಥರ ಡಿಫ್ರೆನ್ಸ್ ಇದೆ ಅದನ್ನೆಲ್ಲ ತಿಳ್ಕೊಳಕ್ಕಂತೂ ಎಸ್ಪೆಶಲಿ ನನಗಂತೂ ಭಾಳ ಅಂದರೆ ಭಾಳ ಇಂಟ್ರೆಸ್ಟು ಕುತೂಹಲ ಜಾಸ್ತಿ ನನಗಂತೂ ಸೊ ಇನ್ನು ರಾಜರು ಬಿ ಬಗ್ಗೆ ಬಿಟ್ಟು ಅಲ್ಲಿ ಯಾವ ರೀತಿ ಯಾವ ರೀತಿ ಆಳ್ವಿಕೆ ಮಾಡ್ತಿದ್ದರು ಅದೆಲ್ಲ ತಿಳ್ಕೊಳೋಕ್ಕಂತೂ ನನಗಂತೂ